ಹಾಂ ಹಲೋ ನಮಸ್ಕಾರ ಹಾಂ ಹೇಳಿ ಹೇಳಿ ಹೇಳಿ ಹೌದಾ ಆಂ ಹಾಂ ಹಾಂ ಹಾಂ ಹೌದು ಹ್ಞೂ ಹ್ಞೂ ಹ್ಞೂ ನೀವು ಇದ್ದೀರ ಒಂದೆರಡು ದಿವಸ ಇದ್ದೀರ ಇದ್ದೀರಲ್ಲ ನೀವು ಯಾವ ಸ್ಟೇಟಿಂದ ಬಂದಿದ್ದು ಯಾವ ಸ್ಟೇಟಿಂದ ಬಂದಿದ್ದು ಆಂ ಹಾಂ ಹಾಂ ಆಂಧ್ರ ಅಲ್ಲವಾ ಹಾಂ ಹಾಂ ಹಾಂ ಹಾಂ ಹಾಂ ಸರಿ ಸರಿ ಸರಿ ಆಂ ಹಾಂ ಇವ್ರು ಇವಾಗ ನಿಮಗೆ ಕರ್ನಾಟಕದ ಬಗ್ಗೆ ನಿಮಗೆ ತಿಳ್ಕೊಳ್ಳಲಿಕ್ಕೆ ಬೇಕು ಹೌದು ಅಲ್ಲವಾ ಹ್ಞೂ ಹಾಂ ಹಾಂ ಹ್ಞೂ

ಹೌದಾ ಹಾಂ ಹೌದು ಹೌದು ನಿಮ್ಗೆ ಆಲ್ ಓವರ್ ಕರ್ನಾಟಕ ಬೇಕಾ ಅಥವಾ ಒಂದೆರಡು ಡಿಸ್ಟಿಕ್ ಆದ್ರೂ ಬೇಕಾ

ಹೌದಾ ಹಾಂ ಹಾಂ ಹಾಂ ಹಾಂ ಅದೇ ಈಗ ನೀವು ಏಕೆಂದ್ರೆ ಇಲ್ಲಿ ಪ್ರವಾಸೋದ್ಯಮ ಇಲಾಖೆ ಅಂತ ಕರ್ನಾಟಕದಲ್ಲಿ ಉಂಟು ಅದರಲ್ಲಿ ಸಹ ಮಾಹಿತಿ ನಾವು ತಗೊಳ್ಳೂಬೌದು ಮತ್ತು ನಾನು ಹೇಳುವ ಪ್ರಕಾರವಾಗಿ ಇವಾಗ ಒಂದೊಂದು ಜಿಲ್ಲೇದು ಒಂದೊಂದು ವಿಶಿಷ್ಟ ಬೇರೆ ಬೇರೆ ಇದು ವೆರೈಟಿಗಳು ಒಂದೊಂದು ಜಿಲ್ಲೇದು ಸಂಸ್ಕೃತಿ ಸಂಸ್ಕಾರ ಎಲ್ಲವೂ ಇರುತ್ತೆ ಹಾಗಾಗಿ ಆಂ ಹಾಗಾಗಿ ನೀವು ಕರ್ನಾಟಕದಲ್ಲಿ ಬಂದರೆ ನಿಮಗೆ ಮೈಸೂರಿಗೆ ಹೋಗ್ಬೋದು ಮೈಸೂರಲ್ಲಿ ಪ್ಯಾಲೇಸ್ ನೋಡ್ಬೋದು ಅರಮನೆ ನೋಡ್ಬೋದು ಆಮೇಲೆ ಅಲ್ಲಿ ಮೈಸೂರು ಝೂ ಇದೆ ಅದನ್ನು ನೋಡ್ಬೋದು ಮತ್ತು ಟಿಪ್ಪು ಸುಲ್ತಾನ್ನ ಅರಮನೆ ಇದೆ ದರಿಯಾ ದೌಲತ್ ಅಲ್ಲೂ ಹೊಗ್ಬೋದು ಅದು ಸಹ ಒಂದು ಟೂರಿಸಮ್ ಪ್ಲೇಸೇ ಆಮೇಲೆ ನಿಮಗೆ ಕೃಷ್ಣಾ ನದಿ ಸಾಗರ ಅಲ್ಲಿ ಹೊಗ್ಬೋದು ಅಲ್ಲಿ ನಿಮಗೆ ನೈಟಲ್ಲಿ ಮ್ಯೂಸಿಕ್ಕೆಲ್ಲ ನೈಟಿಗೆ ಇರ್ತದೆ ಅದೊಂದು ಪಟ್ಟೆಗೆ ತಕ್ಕ ಬಣ್ಣ ಬಣ್ಣದ ಲೈಟು ಅದನ್ನ ನೋಡಲಿಕ್ಕೆ ಅದರ ಒಂದು ಸೊಬಗೇ ಬೇರೆ

ಹಾಂ ಹಾಂ ಹೇಳಿ ಮೈಸೂರು ಅಂದರೆ ನೋಡಿ ಅಲ್ಲ ಮೈಸೂರು ಫೇಮಸ್ ಏನಂದರೆ ಮೈಸೂರು ಅದು ರಾಜ ಮನ ಮನೆತನಕ್ಕೆ ಫೇಮಸ್ಸು ನಮ್ಮ ಇಮ್ಮಡಿ ಅರಸರು ಮುಮ್ಮಡಿ ಅರಾ ಅರಸರು ಈಗ ನಮ್ಮ ಅರಸು ಮನೆತನಕ್ಕೆ ಅದು ಒಂದು ಫೇಮಸ್ ಮೈಸೂರು ಅರಮನೆ ಮತ್ತು ಅಲ್ಲಿ ಡ್ಯಾಮ್ ಕೂಡ ಇದೆ ನಿಮ್ಮ ಸರ್ ವಿಶ್ವೇಶ್ವರಯ್ಯ ಅವರು ಒಂದು ಆ ಟೈಮ್ನಲ್ಲಿ ನಿರ್ಮಿತಗೊಂಡ ಡ್ಯಾಮ್ಗಳೆಲ್ಲ ಆ ಮೈಸೂರು ಭಾಗದಲ್ಲೇ ಇದೆ ಹಾಗಾಗಿ ಅಲ್ಲಿ ಮೈಸೂ ಒಂದು ವಿಶ್ವೇಶ್ವರಯ್ಯ ಸಹ ಅವರೂ ಕೂಡ ಆ ಭಾಗದವರೆ ಮತ್ತು ಅರಮನೆಯಿಂದಲೂ ಸಹ ಅಲ್ಲಿಗೆ ಹೆಸರು ಬಂದಿದೆ ಮತ್ತು ಟಿಪ್ಪು ಸುಲ್ತಾನ್ ಹೈದರಾಲಿ ಎಂಬವರು ಅವರಿಂದನೂ ಕೂಡ ಆ ಭಾಗಕ್ಕೆ ಹೆಸರು ಬಂದಿದೆ ಮೈಸೂರು ಭಾಗಕ್ಕೆ ಹಾಗಾಗಿ ಹಲವಾರು ವಿಷಯಗಳಲ್ಲಿ ಮೈಸೂರಿಗೆ ಮತ್ತು ಇನ್ನೊಂದು ಮೈಸೂರು ದಸರಾ ಮೈಸೂರು ದಸರಾ ಅಂದ್ರೆ ಅದು ಎಲ್ಲಿಂದೆಲ್ಲ ಬರ್ತಾರೆ ಔಟ್ ಆಫ್ ಕಂಟ್ರಿಯಿಂದ ಬರ್ತಾರೆ ಏಕಂದ್ರೆ ಸಾಧಾರಣ ಅದು ನಾಲ್ಕುನೂರು ವರ್ಷದ ಹಿಂದೆ ನಾಲ್ಕುನೂರು ಹತ್ತು ಹದಿನೈದು ವರ್ಷದ ಹಿಂದೆ ಆ ಮೈಸೂರು ಅರಸರೂ ಶುರುಮಾಡಿದ ಮೈಸೂರು ದಸರಾ ಅದು ಇಂದಿಗೂ ಮೈಸೂರು ಜಂಬೂ ದಸರಾ ಭಾರೀ ಖ್ಯಾತಿ ಪಡೆದಿದೆ ಅದರಿಂದಲೂ ಫೇಮಸ್ ಆಗಿದೆ ಹಾಗಾಗಿ ಅದನ್ನೆಲ್ಲ ನೋಡ್ಕೊಂಡು ಹೋಗ್ಬೋದು ಬಟ್ ಈಗ ದಸರಾದ ಅವಧಿ ಮುಗಿದಾಯ್ತು ಇನ್ನು ಬರುವ ವರ್ಷ ಹಾಂ ಗಂಧ ಗಂಧ ಅಂದರೆ ಏನು ಗೊತ್ತುಂಟ ಇವರೇ ಅದು ಒಂದು ಮರ ಗಂಧ ಅದು ಬಹಳ ಪರಿಮಳದ ಮರ ಅದು ಅಷ್ಟು ವಾಲ್ಲೇಬಲ್ ಉಂಟು ಆ ಮರಕ್ಕೆ ಏಕೆಂದ್ರೆ ಆ ಮರವನ್ನು ಈಗ ಯಾವುದೇ ಮರವನ್ನು ಸಹ ಕಡಿಯಲಿಕ್ಕಿಲ್ಲ ಅದು ಅಕ್ರಮ ಆಗುತ್ತೆ ಅದು ಪರ್ಮಿಶನ್ ಮಾಡಿಕೊಂಡೇ ಕ ಮಾಡಬೇಕು ಹಾಗಾಗಿ ಅದಕ್ಕೆ ವಿಶೇಷವಾದ ಏಕಂದ್ರೆ ಅದರಿಂದ ಗಂಧದ ಅಗರ್ಬತ್ತಿ ತಯಾರು ಮಾಡ್ತಾರೆ ಗಂಧದ ಸೋಪ್ ತಯಾರು ಮಾಡ್ತಾರೆ ಗಂಧದ ಹಾರ ತಯಾರು ಮಾಡ್ತಾರೆ ಆ ಗಂಧದ ಮರ ಬೇರೆ ಬೇರೆ ಇದಕ್ಕೆಲ್ಲ ಯೂಸ್ ಆಗುತ್ತೆ ಆದರೆ ಆ ಗಂಧದ ಮರವನ್ನು ಈಗಂದ್ರೆ ಇನ್ನು ಈಗ ಎಲ್ಲ ಕಡೇಲ್ಲಿ ಇರ್ತದೆ ಅದು ಹೆಚ್ಚಾಗಿ ಸ್ವಲ್ಪ ನಿಮ್ಮ ಮೈಸೂರು ಭಾಗದಲ್ಲೆಲ್ಲ ಜಾಸ್ತಿ ಎಲ್ಲ ಬೆಳೆ ಅದನ್ನೆಲ್ಲ ಬೆಳೀತಾರೆ ಹಾಗಾಗಿ ಈ ಗಂಧದ ಕಳ್ಳರು ಕೂಡ ಉಂಟಲ್ಲ ಅದನ್ನು ಬಂದು ಕದಿಯೋದು ಕಡಿದು ಹೋಗೋದು ಅದರ ಸಂತತಿ ಈಗ ಸಾಧಾರಣ ಕಡೆಲೆಲ್ಲ ಕಡಿದು ಕಡಿದು ಎಲ್ಲ ನಾಶ ಆಗಿದೆ ಅದು ಎಲ್ಲಿದ್ದರೂ ಸಹ ಗಂಧವನ್ನು ಬಿಡೋದಿಲ್ಲ ಅಷ್ಟು ಅದಕ್ಕೆ ವ್ಯಾಲ್ಯುಬಲ್ ಮತ್ತು ಅದು ಸಿಕ್ಕಿ ಬಿದ್ರೂ ಸಹ ಉಂಟಲ್ಲ ಅದಕ್ಕೆ ಅಂಥ ಶಿಕ್ಷೆನೂ ಉಂಟು ಅದಕ್ಕೆ ಜಾಮೀನು ಕೂಡ ಸರಿ ಬೇಗದಲ್ಲಿ ಸಿಗೋದಿಲ್ಲ ಅದಕ್ಕೆ ಕಾನೂನು ಕ್ರಮ ಎಲ್ಲ ಬ ಸ್ವಲ್ಪ ಟೈಟಿದೆ ಅದರ ಬಗ್ಗೆ ಇಷ್ಟು ಮಾಹಿತಿ ನಾನು ನಿಮಗೆ ತಿಳ್ಸಿದೆ ಇನ್ನೇನಾದರು ಬೇಕಿತ್ತಾ ಮಾಹಿತಿ

ಹೌದು ಆಯಿತು ಇನ್ನೂ ಸಹ ಏನಾದ್ರೂ ಮಾಹಿತಿ ಬೇಕಿದ್ದರೆ ಕರೆ ಮಾಡಿ ಕೇಳಿ ಮಾಹಿತಿ ನಾನು ಕೊಡ್ತೇನೆ ಸರಿ ಸರಿ ಓಕೆ ಓಕೆ ಆಗ್ಬೋದು ಸರಿ